ನಾವು ನಮ್ಮಲ್ಲಿ ಕಬ್ಬು ಬೆಳೆ ಬೆಳಿತೀವಿ ಕಬ್ಬು ಬೆಳೆ ಬೆಳಿಯೋಕೆ ಮೊದಲು ಭೂಮಿನ ಫಲವತ್ತತೆ ಆಗಿ ಮಾಡ್ಕೋಬೇಕು ಟ್ಯಾಕ್ಟ್ರಲ್ಲಿ ಹೊಡ್ಸಿ ಮಣ್ಣನ್ನು ಚೆನ್ನಾಗಿ ಟ್ಯಾಕ್ಟ್ರದಲ್ಲಿ ಹೊಡೆಸ್ಬೇಕು ಹೊಡೆಸಿ ಆಮೇಲೆ ಮುರಿಗಳ ಸಾಲು ಟ್ಯಾಕ್ಟರಲ್ಲಿ ಇಂಥ ಸಾಲು ಹೊಡೆಸ್ತೀವಿ ಹೊಡೆಸಿ ಆ ನಂತರ ಕಬ್ಬನ್ನು ಕಡ್ಕಂಬಂದು ಎರಡೆರಡು ಗಣ್ಣಿಗೇ ಕಬ್ಬು ಕಡ್ದು ಸಾಲಲ್ಲಿ ಹಾಕ್ತೀವಿ ಹಾಕಿ ನೀರು ಹಾಯಿಸಿ ಒನ್ನೊಂದಾಗಿ ಹಾಕೊತಾ ಬೀಜನ ಬಿತ್ಕೋತ ಹೋಗ್ತಾರೆ ಬಿತ್ಕೋತ ಹೋಗ್ತಾರೆ ಮತ್ತು ಬಿತ್ಕೋತ ಹೋಗ್ತೀವಿ ಆಮೇಲೆ ತಿಂಗ್ಳು ಆದಮೇಲೆ ಮೊಳಕೆ ಬರುತ್ತೆ ಮೊಳಕೆ ಬಂದಾಗ ಮೊಳಕೆ ಬಂದಾಗ ಚೆನ್ನಾಗಿ ಇನ್ನು ಸ್ವಲ್ಪ ನೀರು ಕಟ್ಬೇಕು ಮೊಳಕೆ ಚೆನ್ನಾಗ್ ಬರೋ ತನಕ ಚೆನ್ನಾಗಿ ಬರುತ್ತೆ ಮತ್ತು ಮತ್ತು ಗೊಬ್ಬರ ಹಾಕ್ಬೇಕು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿ ಚೆನ್ನಾಗಿ ಚೆನ್ನಾಗಿ ಬೆಳೆ ಬರ್ತತಿ ಉಪ್ಪು ಹಾಕ್ಬೇಕು ಸಾವಯವ ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕಿ ಕಳೆ ತೆಗೆಸ್ಬೇಕು ಕಳೆ ತೆಗ್ಸಿದಮೇಲೆ ಮತ್ತು ಕಳೆ ಬರುತ್ತೆ ಕಳೆದಕ್ಕೇ ಎಣ್ಣೆಯನ್ನು ಸಿಂಪಡಿಸ್ತೇವೆ ಕಳೆನ ಕಳೆಯೋದಿಕ್ಕೆ ನೀರು ಹಾಯಿಸ್ಬೇಕು ಚೆನ್ನಾಗ್ ಬರುತ್ತೆ ಕಬ್ನ ಮತ್ತು ಸೊಲ್ಪ ಎತ್ತರ ಆದಮೇಲೆ ಕಬ್ಬು ಕಟ್ತೇವೆ ಕಟ್ಟಿ ಮತ್ತು ಒಂದು ಸರ್ತಿ ಉಪ್ಪು ಹಾಕಿ ಚೆನ್ನಾಗ್ ನೀರು ಕಟ್ತೇವೆ

ಚೆನ್ನಾಗಿ ಬೆಳೆ ಬಂದ ನಂತರ ಕಬ್ಬನ್ನು ಕಟಾವು ಮಾಡಿ ಗಾಣಕ್ಕೇ ಕಳಿಸ್ತೇವೆ ಮತ್ತು ಇನ್ನು ಬಾಳೆ ಬೆಳೆ ಅಂದರೆ ಬಾಳೆ ಬೆಳೆಗೆ ಭೂಮಿನೆಲ್ಲ ಫಲವತ್ತತೆ ಮಾಡ್ಕೋಬೇಕು ಮಾಡಿಕೊಂಡು ಸಾವಯವ ಗೊಬ್ಬರ ಹಾಕ್ಬೇಕು ಸಾವಯವ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಅಥವಾ ಎರೆ ಹುಳು ಗೊಬ್ಬರ ಹಾಕಿ ಚೆನ್ನಾಗೀ ಟ್ಯಾಟ್ರ್ನು ಒರೆಸಿ ಹೊಡ್ಸಿ ಹೊಡೆಸ್ಬೇಕು ಹೊಡಿಸಿ ಭೂಮಿನ ಫಲವತ್ತತೆ ಮಾಡ್ಕೋಬೇಕು ಫಲವತ್ತತೆ ಮಾಡಿಕೊಂಡು ಚೆನ್ನಾಗಿ ಭೂಮಿನ ಇದು ಮಾಡಿ ಹದ ಮಾಡಿಕೊಂಡು ಬಾಳೆ ಗಡ್ಡೆ ತಂದು ಐದು ಅಡಿ ಐದು ಅಡಿಗೂ ಒನ್ನೊಂದು ಗಡ್ಡೆನ ಇಡಬೇಕು ಇಟ್ಟ ನಂತರ ಫಸ್ಟ್ ನೀರು ಕಟ್ಬೇಕು ನೀರು ಕಟ್ಟಿ ಹಸಿಲೆ ಇಡಬೇಕು ಹಸಿಲೆ ಇಟ್ಟು ಚೆನ್ನಾಗಿ ಚೆನ್ನಾಗಿ ಉಪ್ಪು ಅದನ್ನು ಹಾಕಬೇಕು ಹಾಕಿದರೆ ಬೆಳೆ ಚೆನ್ನಾಗಿ ಬರುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಪದೇ ಪದೇ ಕಳೆ ಕೂಡ ಬರ್ತಾ ಇರ್ತೆ ಕಳೆಯನ್ನು ಚೆನ್ನಾಗಿ ತೆಗಿಬೇಕು ಟ್ಯಾಟ್ರಿಂದ ಲೂಡಾರ್ ಹೊಡೆಸ್ಬೇಕು ಹಾಗೆ ಉಪ್ಪು ಹಾಕಬೇಕು ಯೂರಿಯಾ ಡಿ ಎ ಪಿ ಹಾಕಿ ಚೆನ್ನಾಗಿ ಗಿಡ ಬೆಳ್ದ ನಂತರ ಗೊನೆ ಬರುತ್ತೆ ಗೊನೆಯನ್ನು ಕಟಾವು ಮಾಡಿ ಮಾರಾಟಕ್ಕೆ ಮಾಡ್ತೇವೆ ರೇಟೂ ಒನ್ನೊಂದು ಸರ್ತಿ ಹೆಚ್ಚು ಕಮ್ಮಿ ಇರುತ್ತೆ ಸೀಸನ್ ಅಲ್ಲಿ ಮತ್ತು ತರಕಾರಿ ಕೂಡ ಬೆಳಿತೀವಿ ಹೆಚ್ಚು ಇಳುವರಿ ಬರ್ಬೇಕು ಅಂದರೆ ಸಾವಯವ ಗೊಬ್ರನೇ ಯೂಸ್ ಮಾಡಬೇಕು ತಿಪ್ಪೆ ಗೊಬ್ಬರ ಎರೆ ಹುಳು ಗೊಬ್ಬರ ಈ ಥರದ್ದು ಬಳಸಬೇಕು ಆ ಥರ ಬಳಸೋದ್ರಿಂದ ಇಳುವರಿ ಹೆಚ್ಚು ಬರುತ್ತೆ ಮತ್ತು ಮಣ್ಣಿನ ಫಲವತ್ತತೆ ಕೂಡ ಇರುತ್ತೆ ಈ ರಾಸಾಯನಿಕ ಜಾಸ್ತಿ ಉಪಯೋಗಿಸಬಾರ್ದು ಆ ಥರ ಮಾಡೋದ್ರಿಂದ ಜಾಸ್ತಿ ಇದು ಆಗೋಲ್ಲ